ಹಲೋ ಯಾರು ಹೇಳಿ ಹಾಂ ಹೇಳಿ ಹಾಂ ತುಮ್ಕೂರೇ

ನಾನ್ ವೆಜ್ಜಾ ನನ್ನ ನಾವು ಹೋಗದ್ ಇಲ್ಲಿ ಬ್ಲೂ ಇನ್ ಬ್ಲೂ ಮೂನ್ ಅಂತ ಇದೆ ಟೌನ್ ತುಮ್ಕೂರು ಟೌನ್ ಆಲಲ್ಲಿ ಅಲ್ಲಿ ಹಾಂ ಹಾಂ ಸ್ವಲ್ಪ ಬಸ್ ಸ್ಟ್ಯಾಂಡಿಂದ ಸ್ವ ಅಂದರೆ ಸ್ವಲ್ಪ ಟೌನ್ ಆಲಿಂದ ಸ್ವಲ್ಪ ನಡಿಬೇಕು ಗಾಯತ್ರಿ ಟಾಕೀಸ್ ಅಂತ ಇದೆ ಅಲ್ಲಿ ಹಾಂ ಅಲ್ಲಿ ಅಲ್ಲಿ ನಾನು ತುಂಬ ತಿಂದಿದ್ದೀನಿ ಬಿರಿಯಾನಿ ಚಿಕನ್ ಸಿಕ್ಸ್ಟಿ ಫೈವ್ ಆಗಲಿ

ಅಂದರೆ ಹಾಂ ಆ ಥರ ಆ ಥರ ವೈಶಾಲಿ ಅಂತ ಇದೆ ಅಲ್ಲಿ ಸಿಗುತ್ತೆ ಹಾಂ ವೈಶಾಲಿ ಅಂತ ಅದು ಬಟವಾಡಿ ಹತ್ರ ಇದೆ ಹಾಂ ಹಾಂ ಬಟವಾಡಿ ಹತ್ರ ಅಲ್ಲಿ ಚೆನ್ನಾಗಿ ಇರುತ್ತೆ ತುಂಬ ಜನ ಹೋಗ್ತಾರೆ ಆದರೆ ತುಂಬ ಕಾಸ್ಟ್ ಇದೆ ಅಲ್ಲಿ ಹಾಂ ಅದಕ್ಕೋಸ್ಕರ ಅಂದರೆ ತುಂಬ ಟೇಸ್ಟಿಯಾಗಿ ಫುಡ್ ಇರುತ್ತೆ ಟೇಸ್ಟಿ ಫುಡ್ ಹಾಂ ಬ್ಲೂ ಮೂನೇ ಬೆಟರ್ ಅನಿಸುತ್ತೆ ನನಗೆ ಬ್ಲೂ ಇನ್ ಅಂತ ಇದೆ ಅದು ಗುಬ್ಬಿ ಹತ್ರ ಇದೆ ಅಲ್ಲೂ ಚೆನ್ನಾಗಿ ಸಿಗುತ್ತೆ ನಿಮಗೆ ಯಾವ್ದು ಯಾವ್ದು ಥರ ಬೇಕು ಎಲ್ಲ ವೆರೈಟೀಸು ಅಲ್ಲಿ ಸಿಗುತ್ತೆ ಬ್ಲೂ ಇನ್ ಗುಬ್ಬಿ ರೋಡಲ್ಲಿ ಇರೋದು ಹಾಂ ಚೆನ್ನಾಗಿ ಅಲ್ಲೂ ಫುಡ್ ಹಾಂ ಅಲ್ಲೂ ಫುಡ್ ಚೆನ್ನಾಗಿ ಕೊಡ್ತಾರೆ ಚೆನ್ನಾಗಿರುತ್ತೆ ಅಲ್ಲೂ ಟೇಸ್ಟಿಯಾಗಿ ತುಂಬ ಸರಿ ನಾವು ತಿಂದಿದ್ದೀವಿ ಅಲ್ಲಿ ಕೇಳಿಸ್ತಿಲ್ವಾ ಪ್ರೈಸ್ ಮಿನಿಮಮ್ಮಲ್ಲೇ ಇರುತ್ತೆ ಸರ್ ಹಾಂ ಹಾಂ ಮೂ ಫ್ಯಾಮಿಲಿ ರೆಸ್ಟೋರೆಂಟ್ ಹಾಂ ಚೆನ್ನಾಗಿದೆ ಸರ್ ಪ್ರೈಸೂ ಅಷ್ಟೊಂದು ಏನಿಲ್ಲ ಮಿನಿಮಮ್ಮೇ ಇದೆ ಕಮ್ಮಿನೇ ಕಮ್ಮಿ ಅಲ್ಲೇ ಸಿಗುತ್ತೆ ಫುಡ್ಡೂ ಅಷ್ಟೇ ಚೆನ್ನಾಗಿರುತ್ತೆ ಫ್ಯಾಮಿಲಿ ಬೇಕಾದರೆ ಹೋಗ್ ತಿನ್ನೋದಕ್ಕು ಚೆನ್ನಾಗಿರುತ್ತೆ ಅಲ್ಲಿ ಬ್ಲೂ ಇನ್ ಹಾಂ ಸರ್ ಗುಬ್ಬಿ ರೋಡ್ ಸರ್ ಗುಬ್ಬಿ ರೋಡ್ ಮಲಸಾ ಹ್ಞೂ ಸರ್ ಹಾಂ ಹಾಂ ಸರ್ ವೆಜ್ಜೂ ವೆಜ್ಜಿಂದ್ರಲ್ಲೇ ತುಂಬಾ ಸಿಗುತ್ತೆ ನಾನ್ ವೆಜ್ಜಾದರೆ ನಾನು ಜಾಸ್ತಿ ತಿನ್ನದೆ ತಿನ್ನೋದೆ ಅಲ್ಲಿ ಬ್ಲೂ ಮೂನ್ನಲ್ಲಿ ಸರ್ ಹಾಂ ಸರ್ ಹಾಂ ಸರ್ ಹಾಂ ಓಕೆ ತ್ಯಾಂಕ್ ಯು ಸರ್